ಹಲೋ ನಮಸ್ತೆ ಸನ್ ಹಾಂ ಹೇಳಿ ಸರ್ ಹಾಂ ಸರ್ ನಮ್ಮದು ಪ್ರವೀಣ್ ಟೂರಿಶ್ಟ್ ಅಂತೇಳಿ ತುಮಕೂರು ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಅಲ್ಲಿ ಕರ್ಕೊಂಡೋಗ್ತಿವಿ ಮತ್ತು ಇನ್ನೂ ಎರಡು ಮೂರು ಪ್ಲೇಸಸ್ ಇದಾವೆ ಸರ್ ಮೈದಾಳ ಅಂತ ಇದೆ ಆಮೇಲೆ ಹ್ಞೂ ಮೈದಾಳ ಮತ್ತು ಈ ಈ ಕಡೆಗೆ ಪಂಚಮುಖಿ ಆಂಜನೇಯ ಅಂತ ಇದೆ ಸರ್ ಕುಣಿಗಲ್ ಹತ್ರ ಆಂ ಬಸದಿ ಬೆಟ್ಟ ಅಂತ ಒಂದು ಇಸ್ಟಾರಿಕಲ್ ಪ್ಲೇಸ್ ಇದೆ ಸರ್ ದಿಗಂಬರ್ದು ಹಾಂ ಸರ್ ಹಾಂ ಸರ್ ನೀವು ನಮ್ಮ ಕಾಂಟೆಂಕ್ಟಿದೆ ಅಲ್ಲಿ ಸರ್ ನೀವು ಬಂದು ಬಂದುಬಿಟ್ಟು ಕಾಲ್ ಮಾಡಿ ಸರ್ ನಾವು ನಿಮ್ಮನ್ನು ಕರ್ಕೊಂಡೋಗು ಓ ಕರ್ಕೊಂಡ್ಬರ್ತಿವಿ ಸರ್ ಅಲ್ಲಿಂದ ನೀವು ಬಸ್ ಸ್ಟ್ಯಾಂಡ್ ಹತ್ರ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹಾ ಇದ್ರಂದರೆ ನಾವು ಅಲ್ಲಿಗೆ ಬಂದು ಕರ್ಕೊಂಡೋಗ್ತಿವಿ ಸರ್ ಫಸ್ಟ್ ನಿಮಗೆ ಯಾವ ಪ್ಲೇಸಸ್ ಅನುಕೂಲ ಆಗ್ತದೆ ಅಲ್ಲಿ ತೋರ್ಸ್ಕೊಂಡು ಮತ್ತು ಊಟ ಫುಡ್ಡು ಸ್ಪೆಸಲಿಟಿ ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಡ್ತೀವಿ ಸರ್ ನಮ್ಮದು ಇವಾಗ ನಿಮಗೆ ಊಟದ ವ್ಯವಸ್ಥೆ ಮತ್ತು ಎಲ್ಲಾನು ಅಂದರೆ ಮತ್ತು ಡ್ರೈವಿಂಗ್ ಚಾರ್ಜಸ್ಸು ಆಂ ಎಲ್ಲ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಆಗ್ಬೋದು ಹಾಂ ಪರ್ ಡೇ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಹಾಂ ಡಿಸ್ಕೌಂಟೂ ನಮ್ಮ ಟೂರಿಶ್ಟ್ ಕಡೆಯಿಂದ ನಿಮಗೆ ಫೈಯ್ ಪರ್ಸೆಂಟ್ ಇರ್ತೈತೆ ಸರ್ ನೋಡೋಣ ಬನ್ನಿ ಸರ್ ಅದು ಎಷ್ಟಾಗುತ್ತೆ ಅಷ್ಟು ಮಾಡಿ ಕೊಡೋಣ ಹಾಂ ಓಕೆ ಸರ್ ಓಕೆ ಸರ್ ಧನ್ಯವಾದ